ಅಡಿಗೆ ಮಾಡುವಾಗ ನಾವೂ ರೊಟ್ಟಿ ಅಂತ ಮಾಡ್ತೀವಿ ರೊಟ್ಟಿ ಒಂದು ಮೂವತ್ತು ನಲವತ್ತು ರೊಟ್ಟಿ ಮಾಡಬೇಕಾದ್ರೆ ಎರಡು ತಾಸು ಸಮಯ ಹಿಡಿ ಹಿಡಿಯತ್ತೆ ಮೂವತ್ತು ನಲವತ್ತು ರೊಟ್ಟಿ ಮಾಡಬೇಕಾದ್ರೆ ಎರಡು ತಾಸು ಸಮಯ ಹಿಡಿಯುತ್ತೆ ಅದು ಜೋಳ ಹಾಕ್ಸಿ ಹಿಟ್ಟು ಮಾಡಿಸಿ ಮತ್ತು ಅದಕ್ಕೆ ನೀರು ನೀರು ಕುದುಸ್ತೀವಿ ನೀರು ಕುದಿಸಿ ಅದಕ್ಕೆ ಹಿಟ್ಟು ಹಿಟ್ಟೊಳಗೆ ನೀರು ಹಾಕಿ ಅದನ್ನು ರೊಟ್ಟಿಯನ್ನು ಮಾಡ್ತೀವಿ ಮತ್ತು ಚಪಾತಿ ಮಾಡ್ತೇವೆ ಮತ್ತು ಯಾವುದು ಮಂಡಕ್ಕಿ ಒಗ್ಗರಣೆ ಅಂತು ತುಂಬ ಚೆನ್ನಾಗಿ ಇಲ್ಲಿ ನಮ್ಮ ಫೆವ್ರೇಟ್ ಮಂಡಕ್ಕಿ ಒಗ್ಗರಣೆ ಮಿರ್ಚಿ ಅಂದರೆ ನಮ್ಮ ಹಗರಿ ಬೊಮ್ನಳ್ಳಿಯಲ್ಲಿ ತುಂಬ ಫೆವ್ರೇಟ್ ಮಂಡಕ್ಕಿ ಒಗ್ಗರಣೆ ಅಂತೇಳಿದ್ರೆ ಹಸೆಕಾಯಿ ಹಸೆಕಾಯಿ ಟೊಮಾಟೆ ಹಣ್ಣು ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿ ನೀಟಾಗಿ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಒಗ್ಗರಣೆ ಮಾಡ್ತೇವೆ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಅದರಲ್ಲಿ ಮಿರ್ಚಿ ಮಾಡ್ತೀವಿ ಮಿರ್ಚಿ ಅಂತೇಳಿದರೆ ಇದು ಕಡಲೆ ಬೇಳೆ ಕಡಲೆ ಬೇಳೆಯನ್ನು ಹಿಟ್ಟು ಮಾಡಿಸಿ ಅದರಲ್ಲಿ ಮಿರ್ಚಿ ಮಾಡ್ಬೌದು ತುಂಬ ಟೇಸ್ಟಿ ಆಗಿರುತ್ತೆ ಮತ್ತು ಇಲ್ಲಿ ಅಲಸಂದಿ ವಡೆ ಅಂತೇಳೀ ಮಾಡ್ತೇವೆ ಅಲಸಂದಿ ಬೇಳೆ ಆ ಅಲಸಂದಿ ಬೇಳೆದು ತುಂಬ ರುಚಿಕರವಾಗಿರುತ್ತೆ ವಡೆ ಅದನ್ನು ಕೂಡ ನಾವು ಮಾಡ್ತೇವೆ ಮತ್ತು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂತು ತುಂಬ ಇಷ್ಟ ಪಟ್ಟು ನಾವೂ ಮಾಡ್ತೇವೆ ಚಿಕನನ್ನು ಫಸ್ಟ್ ಚಿಕನ್ ತೊಳಿಬೇಕು ಆಮೇಲೇ ಅದನ್ನೆಲ್ಲ ಬೆಂದುಸ್ಕೊಂಡು ಒಂದು ಕಡೆ ಇಟ್ಕೊಂಡು ಅದಕ್ಕೆಲ್ಲ ಬೇಕಾದಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಅಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡು ಆಮೇಲೆ ಪುದಿನ ಹಾಕಬೇಕು ಮತ್ತು ಎಳ್ಳು ಹಲವಾರು ಎಲ್ಲ ಹಾಕಿ ಎಲ್ಲಾ ಅಕ್ಕಿಯನ್ನು ತೊಳೆದು ಆ ಅಕ್ಕಿಯ ಬೆಂದುಸ್ಕೊಂಡು ಅನ್ನ ಅನ್ನ ಮಾಡಿದ ಮೇಲೆ ಅದನ್ನು ಮತ್ತು ಈ ಚಿಕನ್ ಒಂದುಕಡೆ ಮಾಡಿ ಅನ್ನ ಒಂದುಕಡೆ ಮಾಡಿ ಅದನ್ನು ಬೇಯಿಸ್ಬೇಕು ಬೇಯಿಸ್ದಾಗ ಚಿಕನ್ನೊಳಗೆ ನೀರು ಹಾಕಿ ಕುದಿಸಬೇಕು ಕುದ್ಸಿದಾಗ ಇದು ಹಾಕ್ ಅನ್ನ ಆಗಿರ್ತಕ್ಕಂಥ ಅನ್ನ ಆಗಿರ್ತಕ್ಕಂತದನ್ನು ಚಿಕನ್ನೊಳಗೆ ಹಾಕಿದ್ರೆ ಅದು ಒಂಥರ ಬಿರಿಯಾನಿ ಈ ಥರದ್ ಬಿರಿಯಾನಿ ಕೂಡ ನಾವು ಮಾಡ್ತೇವೆ ಮತ್ತು ಇಲ್ಲಿ ಪಂಚಮಿ ಹಬ್ಬದಲ್ಲಿ ನಾವು ಉಂಡೆಯನ್ನ ಮಾಡ್ತೇವೆ ಉಂಡೆ ಒಂದು ನಾಲ್ಕು ಐದು ಐಟಂ ಮಾಡ್ತೇವೆ ಅಂದರೆ ಹುರ್ಗಡಲೆ ಉಂಡೆ ಆಮೇಲೆ ಶೇಂಗಾ ಉಂಡೆ ಆಮೇಲೆ ಎಳ್ಳು ಉಂಡೆ ಆಮೇಲೆ ಮಂಡಕ್ಕಿ ಮಂಡಕ್ಕಿ ಉಂಡೆ ಈ ಥರದ್ ಉಂಡೆಗಳನ್ನ ಕಟ್ತೇವೆ ತುಂಬ ರುಚಿಕರಾಗಿರುತ್ತೆ ಆ ಇದೂ ಕೂಡ ತುಂಬ ಟೈಮ್ ಹಿಡಿಯುತ್ತೆ ಉಂಡೆ ಮಾಡೋದರಲ್ಲಿ ಕೂಡ ತುಂಬ ಟೈಮ್ ಹಿಡಿ ಹಿಡಿಯುತ್ತೆ ಯಾಕಂತೇಳಿದರೆ ಅವ್ನು ಎಲ್ಲಾವನ್ನು ಶೇಂಗಾ ಶೇಂಗಾನ್ನ ಹುರ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದನ್ನು ಒಂದು ಸೈಡ್ ಇಟ್ಕೊಬೇಕು ಮತ್ತು ಹುರ್ಗಡ್ಲೆಯನ್ನ ಮಿಕ್ಸಿ ಮಾಡ್ಕೊಂಡು ಅದನ್ನು ಒಂದು ಸೈಡ್ ಇಟ್ಕೊಬೇಕು ಎಲ್ಲ ಒಂದೊಂದ್ ಬೇರೆಬೇರೆ ಬೇರೆಬೇರೆ ಎಲ್ಲ ಇಟ್ಕೊಂಡು ಆಮೇಲೆ ಕೊಬ್ಬರಿ ಕೊಬ್ಬರಿ ತುರ್ಕೋಬೇಕು ಕೊಬ್ಬರಿ ತುರಿದಾದ್ಮೇಲೆ ಮತ್ತು ಅದಕ್ಕೆ ಏಲಕ್ಕಿ ಶುಂಠಿ ಅಂತೇಳಿ ಹಾಕಬೇಕು ಅದನ್ನೆಲ್ಲಾದು ಮಿಕ್ಸಿ ಮಾಡ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡು ಎಲ್ಲ ಬೇರೆಬೇರೆ ಇಟ್ಕೊಂಡು ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಶೇಂಗಾ ಅರ್ಧ ಶೇಂಗಾ ಪುಡಿ ಅರ್ಧ ಹಾಕ್ಬೇಕು ಹುರ್ಗಡ್ಲೆ ಪುಡಿ ಅರ್ಧ ಹಾಕ್ಬೇಕು ಒಂದು ಸ್ವಲ್ಪ ಎಳ್ಳು ಹಾಕ್ಬೇಕು ಸೊಸ್ವಲ್ಪ್ ಸೊಸ್ವಲ್ಪ್ ಹಾಕ್ಕೊಂಡು ಮಾಡಬೇಕು ಮತ್ತು ಬೆಲ್ಲ ಬೆಲ್ಲ ಸಣ್ಣಾಗಿ ಕುಟ್ಕೊಂಡು ಅದಕ್ಕೆ ಸ್ವಲ್ಪ ಹಾಕ್ಬೇಕು ನೀರು ಒಂದು ಕಪ್ಪಿನಷ್ಟು ಒಂದು ನಾಲ್ಕು ಕೆಜಿ ಬೆಲ್ಲ ಹಾಕಿದರೆ ನಾನು ಇಲ್ಲಿ ಆರು ಕೆಜಿ ಇರಬೇಕು ಯಾವುದೂ ಶೇಂಗಾ ಪುಡಿ ಹುರ್ಗಡ್ಲೆ ಪುಡಿ ಮತ್ತು ಇನ್ನು ಒಂದು ಎಳ್ಳು ನಾವು ಏನೇನು ಉಂಡೆ ಮಾಡ್ತೀವಿ ನಮ್ಗೆ ಏನೇನು ಇಷ್ಟ ಆಗತ್ತೆ ಅದೆಲ್ಲಾ ಕೂಡ ಒಂದೊಂದು ಸೈಡಿಗೆ ಇಟ್ಕೊಂಡು ಆ ಥರದ್ ಮಾಡೋವಂಥದ್ದು ಮತ್ತು ಇಲ್ಲೀ ಬೆಲ್ಲ ನಮಗೆ ನಾಲ್ಕು ಕೆಜಿ ಆಗಿ ಆದರೆ ಸಾಕು ಆರು ಕೆಜೆ ಇದು ಐಟಂ ಇದ್ರೆ ಇದು ನಾಲ್ಕು ಕೆಜಿ ಬೆಲ್ಲ ಆದರೆ ಅದು ಇನ್ನು ಅಂದರೆ ಸಿಹಿ ಜಾಸ್ತಿ ಹಿಡಿಯೋಲ್ಲ ಅದು ಸ್ವೀಟ್ ಹೆಚ್ಗೆ ಆಗುತ್ತೆ ಹಂಗಾಗಿ ನಾಲ್ಕು ಕೆಜಿ ಬೆಲ್ಲ ಅದನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ನೀವು ಒಂದು ಲೋಟ ಒಂದು ಕಪ್ ನೀರು ಹಾಕಿದರೆ ಸಾಕು ಅದು ಚೆನ್ನಾಗಿ ಕುದಿಯುತ್ತೆ ಚೆನ್ನಾಗಿ ಸ್ವಲ್ಪ ಕು ಅಂದರೆ ಹಿಂಗೆ ಎಲೆ ಎಳೆ ಬರೋವರ್ಗು ಕೂಡ ಅದನ್ನು ಪಾನ್ಕ ಮಾಡಬೇಕು ಆಣ ಮಾಡ್ಕೊಂಡು ಆಮೇಲೆ ನಮಗೆ ಎಷ್ಟೆಷ್ಟು ಬೇಕು ನಮಗೆ ಎಷ್ಟು ಕಟ್ಟಬೇಕು ಅದು ಬಿಸಿ ಇರುವಾಗ ಆ ಪಾನ್ಕ ಬಿಸಿ ಬಿಸಿ ಇರುವಾಗನೇ ಉಂಡೆಯನ್ನ ಕಟ್ಟಬೇಕಾಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದು ಒಂದು ಟೇಸ್ಟಿ ಇರುತ್ತೆ ಮತ್ತು ಇನ್ನೂ ಹೇಳ್ಬೇಕಂತ ಹೇಳಿದರೆ ಇಲ್ಲಿ ಇದು ಹೋಳ್ಗೆ ಹೋಳಿಗೆ ತುಂಬ ಇಷ್ಟ ಪಟ್ಟು ಮಾಡ್ತೀವಿ ನಾವು ಅಂದರೆ ಬೇಳೆ ಫಷ್ಟು ಬೇಳೆ ಕುದಿಸ್ಕೋಬೇಕು ಅದು ತೀರಾ ಸ್ವಲ್ಪ ಗಂಟು ಇರಬಾರ್ದು ತೀರ ಮೆತ್ತಗು ಇರಬಾರ್ದು ಬೇಳೆ ಆ ಥರ ಒಂದು ಲೆವೆಲ್ಲಿಗೆ ಕುದಿಬೇಕು ಅದು ಅದು ಕುದ್ದರೆ ಚೆನ್ನಾಗೀ ಕುದ್ದು ಕುದ್ದು ಆದಮೇಲೆ ಅದನ್ನು ಬೆಲ್ಲ ಕುಟ್ಕೊಂಡು ಅದಕ್ಕೆ ಮಿಕ್ಸಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡು ಅಂದರೆ ಒಲೆಯಲ್ಲಿಟ್ಟು ಮತ್ತು ಅದನ್ನು ಬೆಲ್ಲವನ್ನಾ ಇದು ಬೇಳೆ ಒಳಗೆ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೇ ಅದನ್ನು ಇಳಿಸ್ಕೊಂಡು ಮತ್ತು ಅದನ್ನು ಹೂರ್ಣ ರುಬ್ಕೋಬೇಕು ಹೂರ್ಣ ಅಂದರೆ ಗ್ರ್ಯಾಂಡರ್ ಅಲ್ಲಾದ್ರು ಹಾಕ್ಬೋದು ಮಿಕ್ಸಿಯಲ್ಲಿ ಆದ್ರು ಹಾಕ್ಬೌದು ಒರ್ಳಲ್ಲಿ ಆದ್ರು ರುಬ್ಬುಬೌದು ಆ ಥರದ್ ರುಬ್ಬಿಕೊಂಡ್ ಇಟ್ಕೊಂಡು ಆಮೇಲೆ ಕಣ್ಕ ಕಾ ಫಸ್ಟ್ ಮೈದಾ ಹಿಟ್ಟನ್ನು ಇಟ್ಕೊಂಡು ಆಮೇಲೆ ಒಂದು ಎರಡು ತಾಸು ಬಿಡಬೇಕು ಮೈದಾ ಹಿಟ್ಟು ಮೈದಾ ಹಿಟ್ಟು ಎಷ್ಟು ಚೆನ್ನಾಗ್ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಹೋಳ್ಗೆ ಬರುತ್ತೆ ಹಾಗಾಗಿ ಮೈದಾ ಹಿಟ್ಟು ತುಂ ಭಾಳ ಹೊತ್ತು ನೆನಿಬೇಕು ನೆನೆ ಇಟ್ಕೊಂಡು ಆಮೇಲೆ ಹೋಳ್ಗೆ ಮಾಡಿದರೆ ಸಕ್ಕತ್ತಾಗಿ ರುಚಿ ಇರುತ್ತೆ ಇನ್ನೂ ಹೇಳಬೇಕು ಅಂದರೆ ಮಟ್ಟನ್ ಬಿರಿಯಾನಿ ಕೂಡಾ ಅಷ್ಟೇ ಮಟನ್ ಬಿರಿಯಾನಿ ತುಂಬ ಇಷ್ಟ ಪಟ್ಟು ಮಾಡ್ತೇವೆ ಇಲ್ಲಿ ಅದು ಕೂಡ ಅದೇ ರೀತಿಯಾಗಿ ಮಾಡ್ಬೌದು ಅಂದರೆ ನಾವೂ ಕುಕ್ಕರಲ್ಲಿ ಕುದಿಸ್ಕೊಂಡ್ರೆ ಮಟನ್ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವ ಅದನ್ನು ಕುಕ್ಕರಲ್ಲಿ ಕುದಿಸ್ಕೊಂಡು ತೆಗೆದಿಟ್ಕೊಂಡು ಮಾಡ್ಬೌದ ಅದೇ ರೀತಿ ಚಿಕನ್ ಬಿರಿಯಾನಿ ನಾವು ಹೆಂಗೆ ಮಾಡ್ತೀವಿ ಅದೇ ರೀತಿಯಾಗಿ ಇದು ಕೂಡ ಕುಕ್ಕರಲ್ಲಿ ಆದ್ರು ಮಾಡ್ಬೌದು ಇಲ್ಲ ಒಂದು ಪಾತ್ರೆಯಲ್ಲಿ ಆದ್ರು ಮಾಡ್ಬೌದು ತೊಂದರೆ ಏನು ಇಲ್ಲ